ನಮ್ಮ ಮನೆಯ ಅಕ್ಕಪಕ್ಕ ಸುತ್ತ ಮುತ್ತ ಚೆನ್ನಾಗಿಟ್ಕೊಳ್ಬೇಕು ಯಾಕೆ ಸುತ್ತಮುತ್ತ ಚೆನ್ನಾಗಿಟ್ಕೊಳ್ಬೇಕು ಅಂತ ಬಂದಾಗ ಒಳ್ಳೆಯ ಪ್ರದೇಶ ಒಳ್ಳೆಯ ಸ್ವಚ್ಛವಾಗಿ ಆರೋಗ್ಯವನ್ನು ಸ್ವಚ್ಛಂದವಾಗಿ ಕಾಪಾಡ್ಕೊಳ್ಬೇಕು ಅಂತ ಬಂದಾಗ ನಮ್ಮ ಮನೆಯ ಅಕ್ಕ ಪಕ್ಕ ಸುತ್ತ ಮುತ್ತ ಸ್ವಚ್ಛವಾಗಿಟ್ಕೊಳ್ಬೇಕು ಅತಿ ಹೆಚ್ಚು ಗಿಡ ಗಂಟಿಗಳನ್ನು ಬೆಳೆಸ್ಕೊಂಡಿದ್ದೀನಿ ತೆಳ್ಳ ಅಂದರೆ ಅತಿ ಹೆಚ್ಚು ಗಿಡ ಗಂಟಿಗಳು ಜಾಗ ಇತ್ತು ಅಂತ ಬಂದಾಗ ಒಳ್ಳೊಳ್ಳೆ ಗಿಡಗಳನ್ನು ಬೆಳೆಸೋದ್ರಿಂದ ಆಮ್ಲಜನಕ ಪರಿಸರಕ್ಕೆ ಹೆಚ್ಚಾಗಿಯೂ ಸೇರುತ್ತೆ ನಾವು ಕೂಡ ಆಮ್ಲಜನಕದಿಂದ ಹೆಚ್ಚಾಗಿ ಕುಡಿಯೋದರಿಂದ ಆಮ್ಲಜನಕದ ಸೇವನೆ ಮಾಡೋದರಿಂದ ಆ ಆಮ್ಲಜನಕ ಸೇವನೆ ಮಾಡೋದರಿಂದ ಗಾಳಿಯಲ್ಲಿ ಏನಾಗುತ್ತದೆ ಅಂತ ಬಂದಾಗ ಒಳ್ಳೆಯ ಆರೋಗ್ಯ ಪರಿಸರ ನಿರ್ಮಾಣವಾಗುತ್ತದೆ ಒಳ್ಳೆಯ ಆರೋಗ್ಯ ಚೆನ್ನಾಗಿರ್ತದೆ ಅಂತಲೇ ಹೇಳ್ಬಹುದು ನಮ್ಮ ಮನೆಯ ಅಕ್ಕಪಕ್ಕ ಸ್ವಚ್ಛವಾಗಿ ಹೆಂಗೆ ಇಟ್ಕೊಂಳ್ತೀನಿ ನಾನು ಅಂತ ಬಂದಾಗ ಪ್ರತಿ ಒಂದು ವಾರಕ್ಕೊಮ್ಮೆ ಭಾನುವಾರದಂದು ರಜಾ ದಿನವು ಸಹ ಇರೋದ್ರಿಂದ ನಮ್ಮ ಮನೆಯ ಅಕ್ಕಪಕ್ಕ ಸುತ್ತ ಪ್ಲ್ಯಾಸ್ಟಿಕ್ಗಳನ್ನು ಕಸರೆಗಳನ್ನೆಲ್ಲ ತೆಗ್ದು ನೀರಿ ನೀಡಿಗಳನ್ನೆಲ್ಲ ಕೂಡಾಕೋದಾಗಿರ್ಬೋದು ಪ್ಲ್ಯಾಸ್ಟಿಕ್ಗಳನ್ನು ತೆಗ್ದು ಸುಟ್ಟಾಕೋದಾಗಿರಬಹುದು ಮತ್ತು ಕಸರೇನೆಲ್ಲ ಗುಡಿಸಿ ಕ್ಲೀನ್ ಮಾಡೋದಾಗಿರ್ಬೊದು ಸ್ವಚ್ಛಂದವಾಗಿ ಇಟ್ಕೊಳ್ಳೋದ್ರಿಂದ ಆವಾಗಿರ್ಬೋದು ಈ ಥರ ಚೇಡು ವಂಡ್ರಗಪ್ಪೆ ಈ ಥರದ ಪ್ರಾಣಿಗ ಈ ಥರದ ಸಣ್ಣ ಚನ ಚಿಕ್ಕ ಚಿಕ್ಕ ಚಿಕ್ಕ ಪ್ರಾ ಚಿಕ್ಕ ಚಿಕ್ಕ ಹ್ಞೂ ಜಂತು ಹುಳುಗಳಾಗಿರ್ಬೊದು ಈ ರೀತಿಯಾದಂತಹ ಯಾವುದೇ ಒಂದು ಹುಳು ವಸ್ತುಗಳು ಬರೋದಿಲ್ಲ ಅಂತಲೇ ಹೇಳ್ಬಹುದು ಈ ರೀತಿಯ ಸುತ್ತಮುತ್ತಲೂ ಅಚ್ಚುಕಟ್ಟಾಗಿ ಸ್ವಚ್ಛಂದವಾಗಿಟ್ಕೊಳ್ಳೋದ್ರಿಂದ ಮನೆಯಲ್ಲಿ ಎಲ್ಲರೂ ಆರೋಗ್ಯವಾಗಿ ಇಟ್ಕೊಳ್ಬೋದು ಅಂತಲೇ ಹೇಳ್ಬೋದು ನಾನು ಈ ರೀತಿ ಪ್ರತಿವಾರಕ್ಕೊಮ್ಮೆ ಕ್ಲೀನ್ ಮಾಡೋದಾಗಿರ್ಬೋದು ಮತ್ತು ಸ್ಯಾನಿಟೈಸರ್ ಮಾಡೋದಾಗಿರ್ಬಹುದು ಮತ್ತೆ ಸೊ ನಮ್ಮ ಸ್ವಚ್ಚವಾದ ನಮ್ಮ ಸುತ್ತಮುತ್ತ ಅಕ್ಕಪಕ್ಕ ಪ್ರದೇಶವನ್ನು ಸಾರಿಸಿ ಗುಡಿಸೋದಾಗಿರ್ಬೋದು ಸ್ವಚ್ಛ ಸ್ವಚ್ಛಂದವಾಗಿಟ್ಕೊಳ್ಳೋದಾಗಿರ್ಬೋದು ಪ್ರತಿ ವಾರಕ್ಕೊಮ್ಮೆ ಧೂಳು ಕೊಡೋದಾಗಿರ್ಬೋದು ಮನೆಯ ಅಕ್ಕಪಕ್ಕ ಧೂಳನ್ನೆಲ್ಲ ನೀಟಾಗಿ ಇಟ್ಕೊಳ್ಳೋದಾಗಿರ್ಬೋದು ಈ ರೀತಿಯಂಥ ಸ್ವಚ್ಛಂದವಾಗಿಟ್ಕೊಳ್ಳೋದ್ರಿಂದ ಸ್ವಚ್ಛಂದವಾಗಿಟ್ಕೊಳ್ಳೋದ್ರಿಂದ ಎಲ್ಲರೂ ಆರೋಗ್ಯವಾಗಿರ್ತಾರೆ ಮನೆಯ ಪಕ್ಕ ಪಕ್ಕ ಸುತ್ತ ಎಲ್ಲ ಆರೋಗ್ಯ ಲೈಫ್ನ ಕಾಣ್ಬಹುದು ಆರೋಗ್ಯ ಜೀವನನ ಕಾಪಾಡ್ಕೊಳ್ಬೋದು ಆರೋಗ್ಯವಾಗಿ ಇರ್ಬೋದು ಅಂತಲೇ ಹೇಳ್ಬಹುದು